ಜನರು ಪಟ್ಟಣದಲ್ಲಿ ವಾಸಿಸಬೇಕೆಂದು ಬಯಸುತ್ತಾರೆ ಎಲ್ಲ ಒಂದು ತಂದೆ ತಾಯಿಯು ಅಥವಾ ತಾ ಒಬ್ಬ ಹೆಣ್ಣು ಮಗುವನ್ನು ಒಬ್ಬ ವ್ಯಕ್ತಿಗು ಹೆಣ್ಣು ಮಗು ಕೂಡ ಈಗ ನಾವು ಪಟ್ಟಣದಲ್ಲೇ ವಾಸಿಸಬೇಕು ನಮ್ಮ ಒಂದು ಜೀವನ ಶೈಲಿ ಅನ್ನೋದು ಪಟ್ಟಣದ ಪಟ್ಟಣದಲ್ಲಿರುವ ಸಿಟಿ ಲೈಫಿಗೆ ನಾವು ಅಜ್ಜಸ್ಟ್ ಆಗ್ತೀವಿ ಅನ್ನೋ ಪ್ರತಿಯೊಬ್ಬ ವ್ಯಕ್ತಿ ಹಾಗೆ ಆಗ್ಬಿಟ್ಟಿದ್ದಾರೆ ಸೊ ನಾವು ಗ್ರಾಮಸ್ಥಳ ಗ್ರಾಮದಲ್ಲಿ ವಾಸಿಸುವಂತಹ ನಮ್ಮಂಥ ಒಬ್ಬ ರೈತ ಮಕ್ಕಳು ಅಥವಾ ರೈತ ಮಕ್ಕಳು ಅನ್ನೋವ್ರು ಏನಿದ್ದಾರೆ ಅವ್ರಿಗೆ ಯಾರೇ ಸಹ ಹೆಣ್ಣು ಮಕ್ಳನ್ನು ಕೊಡದೇ ಇರೋ ರೀತಿಗೆ ಬಂದುಬಿಟ್ಟಿದ್ದಾರೆ ಸೊ ಆಗ ರೈತರ ಮಕ್ಳು ರೈತರು ತನ್ನ ಮಕ್ಕಳನ್ನು ಯಾರನ್ನೇ ಆಗಲಿ ವ್ಯವಸಾಯ ಮಾಡುವುದಕ್ಕೆ ನಿರಾಕರಿಸ್ತಾ ಇದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಯು ಸಹ ಒಬ್ಬರು ಯಾಕೆ ಯಾಕೆ ಅಂದರೆ ನಿನಗೆ ಮುಂದಿನ ಜೀವನದಲ್ಲಿ ರೈತ್ರ ಮಕ್ಕಳಾದ್ರೆ ನಿನ್ಗೆ ಯಾರು ಹೆಣ್ ಕೊಡೊಲ್ಲ ಅಥವಾ ನೀನು ಇಲ್ಲಿ ಬದುಕೋದ್ರಿಂದ್ರ ಯಾವುದೇ ರೀತಿಯಾದಂತಹ ಹಣ ಗಳಿಸೋಕಾಗಲ್ಲ ಸೊ ನೀನು ಸಿಟಿಗೆ ಅಥವಾ ಪಟ್ಟಣಕ್ಕೆ ಹೋಗ್ ಓದ್ಕೋ ಅಲ್ಲೇ ಜೀವ್ನ ಶೈಲಿ ಅಳವಡಿಸ್ಕೊ ಅಲ್ಲೇ ಜ ಉದ್ಯೋಗ ಮಾಡಿಕೊಂಡು ನೀನು ಇರಪ್ಪ ಅಂತಾರೆ ಬಟ್ ಪ್ರತಿಯೊಬ್ಬ ವ್ಯಕ್ತಿಯು ಸಹ ರೈತರಿಗೆ ಮಕ್ಕಳನ್ನು ನೀಡುವುದರಿಂದ ಅಥವಾ ಹಳ್ಳಿ ಗ್ರಾಮಸ್ತರಿರುವ ಮಕ್ಕಳನ್ನು ನೀಡುವುದರಿಂದ ತುಂಬ ಸುಖ ಜೀವನದಲ್ಲಿ ಅಥವಾ ಅವರು ಒಂದು ಗ್ರಾಮದಲ್ಲಿ ವಾಸಿಸ್ತಿರುವಂತಹ ಒಂದು ಗಂಡು ಮಕ್ಕಳಿಗೆ ಒಂದು ಈ ಹೆಣ್ಣಿನಾ ಒಂದು ಜವಾಬ್ಧಾರಿ ಅನ್ನೋದು ಏನಿರುತ್ತೆ ಅಥವಾ ಒಂದು ಸಂಸಾರ ಜ್ಞಾನ ಅನ್ನೋದು ಏನಿರುತ್ತೆ ಗ್ರಾಮಸ್ತರದಲ್ಲಿ ಇರುವರಿಗೆ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಥವಾ ಎಂತಹ ಒಂದು ತೊಂದರೆ ಬಂದರು ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಮತ್ತು ಅವ್ರಿಗೆ ಯಾವ್ದೇ ರೋಗ ರೋಗ ಅನ್ನೋದು ಏನು ಬರೋದಿಲ್ಲ ಅವ್ರಿಗೆ ರೋಗಗಳು ಆ ತುಂಬ ವರ್ಷ ಲೈಫ್ಟೈಮ್ ಅನ್ನೋದು ಕೂಡ ಅವ್ರಿಗೆ ತುಂಬ ದಿನ ಅದು ಹೆಚ್ ದಿನ ಇರುತ್ತದೆ